ಈಗಿನ ಈ ದಿನಗಳಲ್ಲಿ ನಮ್ಮ ಬೆಳೆ ಮೇಲೆ ಯಾವ ಥರ ಪರಿಣಾಮ ಬೀಳ್ತಾ ಇದೆ ಅಂದರೆ ಅಂದರೆ ಯಾವ ಥರ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅಂದರೆ ಈಗ ನಾವು ಒಂದು ಬೆಳೆ ಹಾಕಿದ್ದೀವಿ ಅಂದ ಮೇಲೆ ಅದು ಸಮಯಕ್ಕೆ ತಕ್ಕಂತೆ ಅದು ಲಾಭ ಕೊಡಬೇಕು ಅಂತ ಅಂದರೆ ಈಗ ನಾವು ಒಂದು ಭತ್ತಾನ ಈ ಬೆಳೆನ ನಾವು ಹಾಕಿದ್ದೀವಿ ಅಂದ ಮೇಲೆ ಅದಕ್ಕೆ ಸಮಯ ಸ ಸಮಯಕ್ಕೆ ತಕ್ಕಂತೆ ನಾಟಿ ಕೂಡ ಮಾಡಬೇಕು ಅದು ನೀಟಾಗಿ ಪೈರು ಬಂದಾಗ ನೀಟಾಗಿ ಅದಕ್ಕೆ ನೀರು ಅಂದರೆ ನೀರು ಅಂದರೆ ತುಂಬ ಮುಖ್ಯವಾದದ್ದು ಅದಕ್ಕೆ ಈ ಬೆಳೆಗಳಿಗೆ ಅನ್ನೋದು ನೀರಂದರೂ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಅದು ಏನಾದರೂ ನೀರಿಗೆ ತಕ್ಕಂತೆ ಅದು ಸಿಗಲಿಲ್ಲ ಅಂದರೆ ಅದ್ರ್ಮೇಲೆ ತುಂಬ ಪರಿಣಾಮ ಬೀರುತ್ತೆ ಸಮಯಕ್ಕೆ ತಕ್ಕಂತೆ ನೀರು ಬೆಳೆ ಬ ನೀರು ಬರಲಿಲ್ಲ ಅಂದರೆ ಬೆಳೆ ಎಲ್ಲದು ಕೂಡ ಹಾಳಾಗಿ ಹೋಗುತ್ತೆ ಹಾಗಾಗಿ ಅದಕ್ಕೆ ಸಮಯ ತಕ್ಕಂತೆ ಮಳೆ ಬಂದರೆ ಅದು ನೀಟಾಗಿ ಇನ್ನೂ ಚೆನ್ನಾಗಿ ಬೆಳೆಯನ್ನು ಕೊಡ್ತಾ ಹೋಗುತ್ತೆ ಈಗ ನಾವು ಔಷಧಿ ಬಗ್ಗೆಗಳ ಮಾತಾಡಬೇಕೂಂದ್ರೆ ಈಗ ಬೆಳೆ ನೀಟಾಗಿ ಚೆನ್ನಾಗಿ ಬರ್ತಿದೆ ಅಂದಾಗ ಈ ಯಾವುದೇ ಥರದ ಸೊಳ್ಳೆಗಳಾಗಿರ್ಬೌದು ಯಾವುದೇ ಈಗ ಯಾವುದೇ ಥರದ ಕ್ರಿಮಿಕೀಟಗಳು ಆ ಥರದ್ದು ಮತ್ತೊಂದು ಈ ಥರದ್ದು ಬರ್ತಾ ಇದೆ ಅಂದಮೇಲೆ ಈಗ ರೈತ ಔಷಧಿಗಳನ್ನೆಲ್ಲ ಹೊಡೀತಾ ಇದ್ದಾನೆ ಆ ಔಷಧಿಗಳು ಹೇಗಿರಬೇಕು ಅಂದರೆ ಅದು ಮಾನವನಿಗೆ ಕುಗ್ಗಿಸುವಂಥದ್ದಾಗಿರಬಾರ್ದು ಔಷಧಿಗಳನ್ನ ಹೊಡ್ಯೋದನ್ನೂ ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕಂದರೆ ಮನುಷ್ಯನಿಗೆ ತುಂಬ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಕ್ರಿಮಿಕೀಟಗಳನ್ನ ಬರದೇ ಇರೋ ತರಹ ಬರದೇ ಇರೋ ತರಹ ನಾವು ನೋಡ್ಕೋಬೇಕು ಈಗ ಅಕಸ್ಮಾತ್ ಆದರೂ ಈಗ ಬರ್ತಾ ಈ ಕ್ರಿಮಿಕೀಟಗಳು ಅಥವಾ ಸೊಳ್ಳೆಗಳು ಇನ್ನೊಂದು ಮತ್ತೊಂದು ಈ ಥರದ್ದು ಏನಾದ್ರೂ ಆಗ್ತಾ ಇದೆ ಅಂದ ಮೇಲೆ ಅದನ್ನು ತಡೆಯೋ ಅಂಥ ಪ್ರಯತ್ನನ ಕೃಷಿ ಅಂದರೆ ಕೃಷಿಯಲ್ಲಿ ಅದನ್ನು ತಡೆಯೋ ಅಂಥ ಪ್ರಯತ್ನಾನ ರೈತ ಕೂಡ ಮಾಡಬೇಕು ಈಗ ಅಲ್ಲಿ ಹೊಲದಲ್ಲಿ ನಿಂತು ಕಾಯೋದಾಗಿರ್ಬೌದು ಅಥವಾ ಇನ್ನೊಂದು ಮತ್ತೊಂದು ಹೊಲದಲ್ಲಿ ಮೇಲೆ ಏನು ಬೆಳೆ ಹಾಕಿರ್ತೀವಲ್ಲ ಅದ್ರ ಹತ್ರಕ್ಕೆ ಸುಳೀದಂಗೆ ಕೂಡ ನಾವು ನೀಟಾಗಿ ಚೆನ್ನಾಗಿ ಅದನ್ನು ನೋಡ್ಕೋತಾ ಹೋದ್ರೆ ಬೆಳೆಗಳಿಗೆ ಯಾವುದೇ ಥರ ತೊಂದರೆ ಕೂಡ ಆಗೋದಿಲ್ಲ ಬೆಳೆಗಳ ಮೇಲೆ ಕೂಡಾ ಯಾವ ಥರದ ಬದಲಾವಣೆಯಾಗಲಿ ಆ ಥರ ಎಲ್ಲ ಆಗೋದಿಲ್ಲ ಹಾಗಾಗಿ ನಾವು ನೀಟಾಗಿ ಎಷ್ಟು ಚೆನ್ನಾಗಿ ನಾವು ಬೆಳೆನ ಬೆಳೆಸ್ತೀವೊ ಆ ಥರ ಅದು ನಮಗೆ ಫಸಲನ್ನು ಕೊಡುತ್ತೆ